ಹಾಂ ಹೌದಮ್ಮ ಹೌದೌದು ಹೇಳಿ ಹಾಂ ಹಾಂ ಹಾಂ ಹಾಂ ಯಾವ ಬಡವಣೆಯಲ್ಲಿ ಮನೆ ಬೇಕಮ್ಮ

ಹಾಂ ಓಕೆ ಓಕೆ ಏನು ನಿವೇಶನದ ಅಳತೆ ಏನು ಇರಬೇಕು

ತರ್ಟಿ ಫೊರ್ಟಿ ಓಕೆ ಓಕೆ ಹಾಂ ತರ್ಟಿ ಫೊರ್ಟಿ ಮನೆ ಸಿಗುತ್ತಮ್ಮ ಎಷ್ಟು ನಿಮ್ಮದು

ನಿಮ್ದ ಓಕೆ ಓಕೆ ಹ್ಞೂ ನಿಮ್ಮ ಬಡ್ಜೆಟ್ಟು ಎಷ್ಟು ನನಗೆ ಅಲ್ಲ ಅಮೌಂಟ್ ಎಷ್ಟ್ರದ್ದು ಬೇಕಾಗುತ್ತೆ ಓಕೆ ಮೂವತ್ತು ಲಕ್ಷದು ಅಂದರೆ ತರ್ಟಿ ಫೋರ್ಟಿಲಿ ಹಾಗೇ ನಿಮಗೆ ವಾಸ್ತು ಪ್ರಕಾರ ಬೇಕೋ ಅಥ್ವಾ ಹಾಂ ನಡೆಯುತ್ತೆ ವಾಸ್ತು ಪ ಹಾಂ ಆಯಿತು ಆಮೇಲೆ ಡೋರು ಯಾವ ಕಡೆ ಫೇಸ್ ಇರಬೇಕಮ್ಮ ಹ್ಞೂ ಪೂರ್ವ ಓಕೆ ಪೂರ್ವ ಓಕೆ ಓಕೆ ಆಮೇಲೆ ಬೆಡ್ರೂಮ್

ಎರಡು ಬೆಡ್ರೂಮಲ್ಲೇ ಓಕೆ ಕಿಚನ್ನು

ಹಾಂ ಯುಟಿಲಿಟಿ ಯುಟಿಲಿಟಿ ಬೇಕು ಹಾಂ ಹಾಂ ಹಾಂ ದೇವ ರೂಮ್ ಒಂದು ದೇವ ರೂಮ್ ಬೇಕು ಓಕೆ ಸರಿ ಸರಿ ಹಾಂ ಚೆನ್ನಾಗಿ ಹಾಂ ಸರಿ ಅಮ್ಮ ಹಾಗೇ ಇದು ಆಮೇಲೆ ನಿಮಗೆ ಟೀಚರ್ಸ್ ಕಾಲೋನಿದೇ ಬೇಕಾ ಹಾಂ ಓಕೆ ಹಾಂ ಹಾಂ ಹಾಂ ಹಾಂ ಹಾಂ

ಹತ್ರ ಇರಬೇಕು ಹತ್ತಿರ ಇರ್ ಓಕೆ ಆಯಿತು ನಿಮ್ಮ ಸೆಲೆಕ್ಷನು ತುಂಬ ಚೆನ್ನಾಗಿದೆ ಅನಿಸುತ್ತೆ ತುಂಬ ಎಲಿವೇಟೆಡ್ ಪ್ಲೇಸಲ್ಲಿ ಇರುವಂಥದ್ದು ಟೀಚರ್ಸ್ ಕಾಲೋನಿ ಹಾಂ ಒಳ್ಳೆಯ ಗಾಳಿ ಬೆಳಕು ಎಲ್ಲ ಬರುತ್ತಮ್ಮ ನೀವು ಹೇಳಿರೋ ಪ್ರಕಾರ ಪೂರ್ವಕ್ಕೆ ಫೇಸ್ ಇರೋ ಹಾಗೆ ಮನೆ ಇರೋದನ್ನು ನೋಡ್ಬಿಟ್ಟು ಫೈನ್ ಹಾಂ ಹಾಂ ಓಕ್ ಓಕೆ ಓಕೆ ಆಯಿತು ಅದನ್ನು ಅದ್ರ ಜೊತೆಗೇ ನೈಬರ್ಸೂ ತುಂಬ ಒಳ್ಳೆವ್ರು ಇರೋರೇ ಇದ್ದಾರೆ ನಿಮಿಗೆ ಅನುಕೂಲ ಆಗುವಂಥೋರು ಹಾಗೇ ಟೀಚರ್ಸ್ ಕಾಲೋನಿಯಲ್ಲಿ ಸಿಗುತ್ತೆ ಮನೆ ಜೊತೆಗೆ ನಿಮಗೆ ಆಫೀಸ್ಗೆ ಹೋಗೋದಾಗ್ಲಿ ಬೇರೆ ಇನ್ನೇನಾದ್ರೂ ಪೇಟೆಗೆ ಹೋಗೋದಾಗ್ಲಿ ಇದ್ದರೆ ಹಾಂ ಹತ್ರದಲ್ಲೇ ಆಟೋಗಳು ಸಿಗುವಂಥ ವ್ಯವಸ್ಥೆ ಇದೆ ಹಾಗೆ ಎಲ್ಲ ತುಂಬ ಅಭಿವೃದ್ಧಿ ಹೊಂದಿರುವಂತಹ ಬಡಾವಣೆ ಇದಾಗಿದೆ ಹಾಂ ಒಳ್ಳೆಯದು ನಿಮ್ಮದು ಆಮೇಲೆ ನಿಮ್ಮ ಬಡ್ಜೆಟ್ಟು ಮೂವತ್ತು ಲಕ್ಷ ಅಂತೇಳಿದ್ರಿ ಆಯಿತಮ್ಮ ನೋಡಿ ಪ್ರಯತ್ನ ಮಾಡಿ ನಿಮ್ಗೆ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಹಾಂ ಆಯ್ತು ಧನ್ಯವಾದಗಳು ಹಾಂ